ಕಲಾಕೃತಿಯ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಹಾಗೆ ಪ್ರವಾಸೋದ್ಯಮ ಇಲಾಖೆಗಳು ಸಹ ಪ್ರ ಕಲಾಕೃತಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಉಂಟು ಯಾಕೆಂದರೆ ಅದನ್ನು ಬೇರೆ ಜನರು ಇಷ್ಟಪಡ್ತಾಯಿದ್ದಾರೆ ಅದನ್ನು ರಫ್ತು ಮಾಡ್ಕೊಳ್ತಿದ್ದಾರೆ ಹಾಗೆ ರಫ್ತು ಮಾಡ್ಕೊಳ್ಳೋದು ಮತ್ತೆ ಆಮದು ರಫ್ತು ಎರಡು ಕೂಡ ಆ ವಸ್ತುಗಳಲ್ಲಿ ಆಗ್ತಾ ಉಂಟು ಯಾಕೆಂದರೆ ಕಲೆಗೆ ಜನ ಕೆಲವರು ಕಲೆಗೆ ಮರುಳಾದವರು ಇದ್ದಾರೆ ಕರಕುಶಲಗಳಿಗೆ ಈಗ ಗೃಹ ಗೃಹಪಯೋಗಿಯಲ್ಲಿ ಗೃಹದಲ್ಲೇ ಮಾಡುವಂತಹ ಕೆಲವು ಕುಶಲ ವಸ್ತುಗಳಿಗೆ ಬೆಲೆ ಕಡಿಮೆ ಆಗಿದೆ ಯಾಕೆಂದರೆ ಜನ ಹೊಸತನ್ನು ಬಯಸ್ತಾಯಿದ್ದಾರೆ ಟೆಕ್ನಾಲಜಿ ತಂತ್ರಜ್ಞಾನವನ್ನ ಬಯಸ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಜನರಿಗೆ ಈ ಕರಕುಶಲದ ಮೇಲೆ ಆಸಕ್ತಿ ಕಮ್ಮಿ ಹಾಗೆಂತಹ ಕಮ್ಮಿ ಅಂದರೆ ಎಲ್ಲರಿಗೆ ಆಸ್ ಆಸಕ್ತಿ ಇಲ್ಲ ಅಂತಲ್ಲ ಕೆಲವೊಂದು ಜನರಿಗೆ ಆಸಕ್ತಿ ಇದೆ ಅಂದರೆ ನಾನು ಒಬ್ಬಳು ನನಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಜಾಸ್ತಿ ಅಂದರೆ ಏನಾದರೊಂದು ಕುಶಲ ವಸ್ತುವನ್ನು ಮಾಡುವಂಥದ್ದು ಅಥವಾ ಅದನ್ನು ಒಂದು ಡೆಕೊರೇಟ ವಸ್ತುವನ್ನು ನೋಡುವಾಗ ಕಲಾಕೃತಿಯನ್ನು ನೋಡುವಾಗ ಒಂದು ಆಕರ್ಷಣೆ ಆಗ್ತದೆ ಅದನ್ನು ನೋಡುವಾಗ ನಾವು ಸಹ ಮಾಡಬೇಕು ಇಲ್ಲ ನೋಡುವಾಗ ಅದನ್ನು ತಗೊಳ್ಳುವ ಅದನ್ನು ತಗೊಂಡು ನಾವು ಇಟ್ಕೊಳ್ಳುವ ಅದನ್ನು ಒಂದು ಎಲ್ಲರೂ ಹೋದಾಗ ಜಾತ್ರೆಗೆಲ್ಲ ಹೋಗುವಾಗ ಅಲ್ಲಿ ನೋಡುವಾಗ ನಮಗೆ ಎಣಿಸ್ತದೆ ವಾ ಇದು ಒಳ್ಳೆ ಉಂಟಲ್ಲ ಇದನ್ನ ತಗೊಳ್ಬೋದಲ್ವ ಅಂತ ಹಾಗೆಲ್ಲ ಎಣಿಸ್ತದೆ ಹಾಗೆಲ್ಲ ಎಣಿಸುವಾಗ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ಸ ಆದ್ಯತೆಯನ್ನು ಕೊಡ್ತೇವೆ ಹಾಗೆಯೇ ಅದ್ರ ಅದಕ್ಕೆ ಪ್ರಪಂಚದ ಇತರ ಭಾಗಗಳಿಂದ ರಫ್ತು ಮಾಡ್ತಿದ್ದೇವೆ ಅದನ್ನು ಯಾಕೆಂದರೆ ಕೆಲವು ಕೆಲವು ಜನರು ಅದನ್ನ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಯಾಕೆಂದರೆ ಅದಕ್ಕೆ ಹಣವನ್ನು ಹಾಕ್ತಾರೆ ಯಾಕೆಂದರೆ ಅದು ಕೆಲವು ಈಕೋ ಫ್ರೆಂಡ್ಲಿ ಕಲಾಕೃತಿಗಳು ಬಂದಿವೆ ಅಂದರೆ ಈ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲದ ಕಲಾಕೃತಿಗಳನ್ನು ಜನರು ಈಗ ಇಷ್ಟಪಡ್ತಾ ಇದ್ದಾರೆ ಯಾಕೆಂದರೆ ಪರಿಸರ ಮೇಯ್ನ ನಮ್ಮ ಆರೋಗ್ಯ ಮೇಯ್ನ ಪರಿಸರದಲ್ಲಿ ನಾವಿದ್ದೇವೆ ಪರಿಸರದ ಈಗ ಹೆಚ್ಚಾಗಿ ಪ್ಲಾಸ್ಟಿಕ್ಕನ್ನೇ ಯೂಸ್ ಮಾಡ್ತಾ ಮಾಡ್ತಾ ಎಲ್ಲ ಕೂಡ ಪ್ಲಾಸ್ಟಿಕ್ ಆಗ್ತಾ ಹೋ ಹೋಗಿದೆ ಆ ಕಲಾಕೃತಿಗಳನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಕಲಾಕೃತಿಗಳಲ್ಲೂ ಪ್ಲಾಸ್ಟಿಕ್ಕ ಹಾಗಾಗಿ ಜನ ಈಕೋ ಸಿಸ್ಟಮ್ ಈಕೋ ಫ್ರೆಂಡ್ಲಿ ಯಾವುದಾದರೂ ಪ್ರಾಡಕ್ಟ್ ಇದ್ದರೆ ಅದನ್ನು ಜಾಸ್ತಿ ಇಷ್ಟಪಡ್ತಾರೆ ಯಾಕೆಂದರೆ ಅದರಲ್ಲಿ ಪ್ಲಾಸ್ಟಿಕ್ ಇಲ್ಲ ಅನ್ನೋ ಕಾರಣದಿಂದ ನಾವು ಕೂಡ ಹಾಗೆಯೇ ಹೆಚ್ಚೆಚ್ಚು ಈಕೋ ಫ್ರೆಂಡ್ಲಿ ವಸ್ತುಗಳನ್ನೇ ಉಪಯೋಗಿಸುವ ಅದರಿಂದ ನಮ್ಮ ಆರೋಗ್ಯ ಕೂಡ ಸುರಕ್ಷಿತವಾಗಿರುತ್ತದೆ ಹಾಗೆಯೇ ಅದು ಮಾಡುವ ಜನರನ್ನ ಪ್ರೋತ್ಸಾಹಿಸಿದಾಗೂ ಆಗ್ತದೆ ಅವರಿಗೆ ಆದಾಯವೂ ಆಗ್ತದೆ ನಮ್ಮ ಆರೋಗ್ಯವೂ ಒಳ್ಳೆಯ ರೀತಿಯಲ್ಲಿ ಇರ್ತದೆ ಹೀಗೆ ಪ್ರವಾಸೋದ್ಯಮಗಳಲ್ಲಿ ನಾವು ನೋಡ್ಬೋದು ವಸ್ತು ಸಂಗ್ರಹಾಲಯಗಳಲ್ಲೆಲ್ಲ ಇಟ್ಟಿರ್ತಾರೆ ಕಲಾಕೃತಿಗಳನ್ನು ಕಲಾಕೃತಿಗಳಲ್ಲಿ ತುಂಬ ವಿಧವಾದ ಕಲಾಕೃತಿಗಳುಂಟು ಕಸದ ಕಸದಿಂದ ಕೂಡ ರಸ ಮಾಡ್ಲಿಕ್ಕಾಗ್ತದೆ ಅಂತ ಹೇಳ್ತೇವಲ್ಲ ಅದೇ ರೀತಿ ಬಿಸಾಡುವ ವಸ್ತುಗಳಿಂದಲೂ ನಾವು ಕಲಾಕೃತಿಗಳನ್ನು ಮಾಡಿ ಮಾರಬಹುದು ನಮ್ಮ ಒಂದು ಸ್ಕಿಲ್ ಅಂತ ಹೇಳ್ಬೋದು ಅದು ಕೌಶಲ್ಯ ಅದರಲ್ಲಿ ಅಡಗಿರ್ತದೆ ಅದನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ರಫ್ತು ಮಾಡಬಹುದು